ನಮ್ಮ ಸ್ಥಳವು ಬಂದು ಧಾರವಾಡ ಧಾರವಾಡದಲ್ಲಿ ಹಲವಾರು ದೇವಸ್ಥಾನಗಳು ಮತ್ತು ನೋಡು ಪ್ರವಾಸಿಗರು ಬಂದು ನೋಡುವ ಸ್ಥಳಗಳು ಇವೆ ಹಳೆ ಕಾಲೆಯ ದೇವಸ್ಥಾನವಾಗಿರಬಹುದು ದೊಡ್ಡ ದೊಡ್ಡ ಕಟ್ಟಡಗಳಾಗಿರಬಹುದು ಇದೆ ಧಾರವಾಡ ಧಾರವಾಡದಲ್ಲಿ ಹಲವಾರು ಸ್ಥಳಗಳಿವೆ